ನಮಸ್ಕಾರ ಸರ್ ನಮ್ಮ ಅಪ್ಪ ಅಮ್ಮ ಅಜ್ಜಿಯಂದಿರು ಯಾರಾದ್ರೂ ಆಗ್ಲಿ ಶ್ರೇಷ್ಠ ನಾಯಕರ ಮತ್ತು ರಾಜ್ರ ಬಗ್ಗೆ ಹೇಳಿದ್ದಾರೆ ನಾಯಕ್ರು ಯಾರು ಯಾರು ಅಂದರೆ ಆಗಿನ ಕಾಲದಲ್ಲಿ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಓಡಾಡಿದ್ದಾರೆ ಗಾಂಧಿ ಆಗ್ಲಿ ಅಂಬೇಡ್ಕರ್ ಆಗ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ ಸಂಗೊಳ್ಳಿ ರಾಯಣ್ಣ ಆಗಲಿ ಒನಕೆ ಓಬವ್ವ ಓಬವ್ವ ಆಗಲಿ ಇವರೆಲ್ಲ ಎಷ್ಟೆಲ್ಲ ಮಾಡಿದಾರೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಅವರ ಪ್ರಾಣ ತ್ಯಾಗವನ್ನು ಕೂಡ ಮಾಡಿದ್ದಾರೆ ರಾಜ ಅರಮನೆ ಮೈಸೂರು ಅರಮನೆ ರಾಜ ಕೂಡ ಅವ್ರೂ ಕೂಡ ಅಷ್ಟೇ ಅವರ ದೊಡ್ಡ ಅರಮನೆ ಏನಿದ್ದರೂ ಕೂಡ ಬೇರೆಯವ್ರಿಗೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಕೂಡ ಅಂತ ಹೇಳ್ಬೋದು ಮತ್ತು ಆಮೇಲೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಮತ್ತು ಅಂಬೇಡ್ಕರವರು ಜಾತಿಯನ್ನು ಬಿಡಬೇಕು ಅಂತ ಹೇಳ್ತಾರೆ ಮತ್ತು ಗಾಂಧಿಯವರು ಸತ್ಯಾಗ್ರಹವನ್ನು ಸೃಷ್ಟಿಸ್ತಾರೆ ಅವೆಲ್ಲ ಮಾಡಿ ಮಾಡ್ದ ಮೇಲೆನೇ ನಮಗೆ ಅಷ್ಟೊಂದು ಕಷ್ಟ ಬಿದ್ದ ಮೇಲೆನೆ ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತ ನಮ್ಮ ತಾತ ಅಜ್ಜಿಯರೆಲ್ಲ ಹೇಳ್ತಾ ಇರ್ತಾರೆ ಯಾಕಂದರೆ ಅವ್ರಿಗೆ ಅವ್ರ ಅಪ್ಪವ್ರವ್ರು ಹೇಳ್ದಿರ್ತಾರೆ ಕೆಲವೊಬ್ರು ಅಂತೂ ನೋಡಿರ್ಬೋದೇನೋ ಅವರು ಅವ್ರನ್ನೆಲ್ಲ ಅಂತ ನಮ್ಮ ತಾತ ಅವ್ರೆಲ್ಲ ನಮ್ಗೆ ಅದ್ರ ಬಗ್ಗೆ ಹೇಳ್ತಿರ್ತಾರೆ ಅಂದರೆ ಹಿಂದಿನ ಕಾಲದಲ್ಲಿ ಯಾವ ಯಾವ ಥರ ಇದ್ದರು ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೆಲ್ಲ ಅವ್ರು ಹೋರಾಡದ್ರು ಅಂತೆಲ್ಲ ಹೇಳ್ತಿರ್ತಾರೆ ತ್ಯಾಂಕ್ ಯೂ ಸರ್